ಹೌದು ಹೌದು ಹಾಂ

ಮಣ್ಣು ಮಿಶ್ರಿತನಾ ಏನಕ್ಕೆ ಏನು ಕಲರಲ್ಲಿ ಕೆಂಪು ಕಲರಲ್ಲಿ ಏನು ಬರ್ತಾ ಉಂಟಾ

ಹೌದಾ ಇವಾಗ ನಿಮ್ಮದು ಕಂಪ್ಲೇಂಟ್ ಬಂದದ್ದು ಅಷ್ಟೇ ಇಷ್ಟರವರೆಗೆ ನನ್ನದು ಯಾ ನಮಗೆ ಯಾರದ್ದೂ ಕಂಪ್ಲೇಂಟೆ ಇರಲಿಲ್ಲ ಅದು ನೀರಿನ ಬಗ್ಗೆ ಹೇಳುದಿದ್ದರೆ ಎಲ್ಲಿಯಾದರೂ ಪೈಪ್ ಏನಾದರೂ ಕಟ್ಟಾಗಿರ್ಬೋದು ಅದರಿಂದ ನೀರು ಸ್ವಲ್ಪ ಸೊಲಾಗಿ ಸ್ಲೋ ಆಗಿ ಬರ್ತದೆ ಮತ್ತು ಏನಾದರೂ ಮಣ್ಣು ಮಿಶ್ರಿತ ಆದರೆ ಅದು ಆ ಕೆಂಪು ಕಲರ್ ಆಗಿ ಬರಲಿಕ್ಕೆ ಇರ್ಬೋದು ಬರ್ಬೋದು ನಾವು ಅದನ್ನು ನೋಡ್ತೇವೆ ಎಲ್ಲಿ ಚಕ್ ಮಾಡ್ತೇವೆ ಎಲ್ಲಿ ಪೈಪು ಡ್ಯಾಮೇಜ್ ಆಗಿದೆ ನಿಮ್ಮ ಕಡೆ ಬರುದಗೆ ಎಲ್ಲಿ ಫಾಲ್ಟ್ ಉಂಟು ಅಂತೇಳಿ ನೋಡ್ತೇವೆ ನೋಡಿ ಅದನ್ನ ಇಮಿಡೆಟ್ಲಿ ಇಮಿಡೇಟ್ ಆಗಿ ಸರಿ ಮಾಡಿ ಕೊಡ್ತೇವೆ ಮೇಡಮ್

ಖಂಡಿತವಾಗಿಲೂ ನೀರು ಅಂದರೆ ಹೌದು

ಸರಿ ಮೇಡಮ್ ಸರಿ ಮೇಡಮ್ ಅದು ನೀರು ಅಂದರೆ ಅದು ಜೀರ ಜೀವಕಾರಕ ವಸ್ತು ನೀರಿಲ್ಲದೆ ಯಾವುದೇ ಮನುಷ್ಯನಾಗಲಿ ಪ್ರಾಣಿ ಪಕ್ಷಿಯಾಗಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀರು ನೀರು ಫಸ್ಟ್ ಪ್ರಿಫ್ರೆನ್ಸ್ ಕೊಡುವಂತದ್ದು ಯಾವುದೇ ಎಲ್ಲಿ ಬೇಕಾದರೂ ಒಮ್ಮೆ ಕರೆಂಟ್ ಇಲ್ಲಾದರೂ ನಾವು ಜೀವಿಸ್ಬೋದು ಆ ನೀರಿಲ್ಲದೆ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ನೀ ನೀರಿಗೆ ಫಸ್ಟು ಪ್ರಿಪ್ರೆನ್ಸ್ ಕೊಡಬೇಕು ನಾವು ಕೂಡ ಒತ್ತು ಕೊಡ್ತೇವೆ ಅದರ ಬಗ್ಗೆ ತುಂಬ ವರಿ ತೆಗೆದುಕೊಂಡು ನಿಮಗೆ ಆದಷ್ಟು ಬೇಗ ಇಮಿಡೇಟ್ ಆ ನೀರು ನಿಮ್ಮ ಮನೆಗೆ ತಲುಪುವ ಹಾಗೆ ಆ ಕಲುಶಿತ ನೀರು ಏನು ಇದ್ರೆ ಅದನ್ನು ಕ್ಲಿಯರೆನ್ಸ್ ಮಾಡಿ ನೀರು ಕೂಡ ಫಾಸ್ಟ್ ಬರುವ ಹಾಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಕೊಡ್ತೇವೆ ಮೇಡಮ್ ನಾವು ಈಗಲೇ ಅದಕ್ಕೆ ಜನ ಎಲ್ಲ ಕಳಿಸಿ ಅದು ವ್ಯವಸ್ಥೆಯನ್ನು ಮಾಡುತ್ತೇವೆ ನಿಮ್ಮ ಏರಿಯಾ ಏರಿಯಾ ಎಲ್ಲಿ ತಿಳಿಸಿ ಹಾಂ ಎಲ್ಲಿ ಹಾಂ ಪಕ್ಕದಲ್ಲ ಆಯ್ತು ಆಯ್ತು ಜನ ಕಳಿಸ್ತೇವೆ ಅದೆ ಅದೆ ಅದೇ ಹ್ಞೂ ನಿಮ್ಮದು ಪೈಪು ನೋಡಬೇಕು ನಮಗೆ ಯಾವ ಕಡೆ ಹೋದ ಪೈಪು ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತೇಳಿ ನೋಡಬೇಕು ಅದನ್ನು ನೋಡಿದ ಇದ್ ನಂತರ ಅದನ್ನು ಸರಿಪಡಿಸಿ ನಮ್ಮ ಪಂಪು ಇದು ನೀರಿನ ಪೈಪ್ ಆಪರೇಟರ್ ಇದ್ದಾರೆ ಪ್ಲಮ್ಮರ್ ಇದ್ದಾರೆ ಅವ್ರನ್ನ ಎಲ್ಲ ಕಳಿಸಿ ನಿಮಗೆ ಇಮಿಡೇಟ್ ಆಗಿ ನಾವು ಅದರ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ

ಓ ಓಕೆ ಓಕೆ ಮೇಡಮ್ ಓಕೆ ಓಕೆ ಓಕೆ ಓಕೆ ಹಾಂ ಓಕೆ ಓಕೆ ಸರಿ ಹಾಂ